ನಂಗೆ ಡ್ರಾಯಿಂಗಲ್ಲಿ ತುಂಬ ಆಸಕ್ತಿ ಇದೆ ನಾನು ಡ್ರಾಯಿಂಗ್ ಅಂದರೆ ಇವಾಗ ನನಗೆ ಯಾವುದೇ ಎಲ್ಲಿ ಯಾರು ಎಲ್ಲಿಂದ ಬಂದರಂತ ನಂಗೆ ನಮ್ಮ ಮನೇಲಿ ನಮ್ಮಅಕ್ಕ ಅವ್ರೆಲ್ಲ ಚೆನ್ನಾಗ್ ಡ್ರಾಯಿಂಗ್ ಬಿಡ್ತಾರೆ ನನ್ಗೆ ನಮ್ಮಅಕ್ಕ ಹೇಳ್ಕೊಡ್ತಿದಿದ್ಲು ಅವಾಗಲೂ ಅವಾಗ ರೋಸ್ ಎಲ್ಲ ನೋಡ್ಕೊಂಡು ರೋಸು ಅವೇ ಆ ಥರ ಎಲ್ಲ ನೋಡ್ಕೊಂಡು ನಂಗೆ ಚಿಕ್ಕ ವಯ್ಸಿಂದಲೇ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಇವಾಗಲೂ ನಾನು ಸೈನ್ಸಲ್ಲಿ ಎಕ್ಸ್ಪ್ಲೇಟ್ರಿ ಸಿಸ್ಟಮು ಅವೆಲ್ಲ ಬಿಡಬೇಕಂದ್ರೆ ನಂಗೆ ತುಂಬ ಇಷ್ಟ ಯಾಕಂದರೆ ನಂಗೆ ಯಾರೇ ಬಂದು ಡ್ರಾಯಿಂಗ್ ಕೊಟ್ಟರೂ ನಾನು ಡ್ರಾಯಿಂಗನ್ನ ಸಕತ್ತಾಗಿ ಮಾಡ್ತೀನಿ ಅಂದ್ಬಿಟ್ಟೆ ಕೊಡ್ತಾರೆ ಎಲ್ಲ ನನಗೆ ಡ್ರಾಯಿಂಗ್ ಅಂದರೆ ಏನಿಷ್ಟ ನಾನು ಬೇರೆಬೇರೆ ಸ್ಕೂಲಲ್ಲೆಲ್ಲ ಹೋಗ್ಬಿಟ್ಟು ನಾನು ಡ್ರಾಯಿಂಗನ್ನ ಮಾಡೀನಿ ಕಾಂಪಿಟೇಷನ್ ಮಾಡಿದೀನ್ ನಾನು ಡ್ರಾಯಿಂಗಲ್ಲಿ ನ್ಯಾಚುರಲ್ ಇವಾಗ ಪರಿಸ ಪರಿಸರದ್ದು ನ್ಯಾಚ್ ನ್ಯಾಚುರಲ್ಲು ಆ ಥರ ಎಲ್ಲ ಮಾಡಿದ್ದೀನ್ ನಾನು ನೆಕ್ಷ್ಟು ಪ್ರಾಣಿಗಳ್ನ ಬಿಡೋದು ಪ್ರಾಣಿಗಳು ಆ ಥರದ್ದೆಲ್ಲ ಡ್ರಾಯಿಂಗ್ ನಾನು ಮಾಡಿದೀನಿ ನೆಕ್ಷ್ಟು ನನಗೆ ಡಾಕ್ಟರ್ ಅಂದರೆ ತುಂಬ ಇಷ್ಟ ನನ್ಗೆ ಡಾಕ್ಟರ್ ಅಂದರೆ ನನಗೆ ಒಬ್ಬರು ಪೇಷೆಂಟ್ಸನ್ನು ಓ ಪೇಷೆಂಟ್ ಅಂದರೆ ರೋಗಿಗಳನ್ನು ಉಳಿಸೋದು ನನಗೆ ತುಂಬ ಇಷ್ಟ ಯಾಕಂದರೆ ಅವರು ನಮ್ಮ ಥರವೇ ಅಲ್ಲವಾ ನಮ್ಗೇನಾದ್ರು ಹುಷಾರಿಲ್ಲ ಅಂದರೆ ಬೇಗ ಕಾಪಾಡೋದಂದ್ರೆ ಡಾಕ್ಟ್ರುಗಳೆ ನಮಗೂ ಅವರೆ ನಮ್ಮಿಂದ ಒಂದು ಜೀವ ಉಳೀತದೆ ಅಂದರೆ ನನಗ್ ತುಂಬ ಇಷ್ಟ ಅದಕ್ಕೆ ನನ್ಗೆ ಡಾಕ್ಟ್ರು ಅಂದರೆ ನನ್ಗೆ ತುಂಬ ಇಷ್ಟ ನಮ್ಮಅಮ್ಮನೂ ಆಗಿದ್ದಾರೆ ಡಾಕ್ಟ್ರು ನಾ ನಂಗೂ ತುಂಬ ಇಷ್ಟ ಡಾಕ್ಟ್ರ್ ಅಂದರೆ ಯಾಕಂದರೆ ಅಲ್ಲಿ ನಾವು ಒಂದು ಔಷಧಿ ಕೊಡಬೇಕಾದ್ರೂ ನೀಟನ್ನು ನೀಟಾಗಿ ನೋಡ್ಕೊಂಡು ನಾವು ಕೊಡಬೇಕು ಹಾಗಾಗೆ ನಾವು ನಂಗೆ ಡಾಕ್ಟ್ರ್ ಅಂದರೆ ತುಂಬ ಇಷ್ಟ ಅದು ಹೇಗೆ ಅಂದರೆ ನನಗೆ ಡಾಕ್ಟ್ರು ಅಂದರೆ ಇವಾಗ ಡಯಾಲಿಸಿಸ್ ಕಿಡ್ನಿ ಅದು ಇವಾಗ ಎಷ್ಟು ಜನ ರು ಕೊರೋನಾದಿಂದ ಎಲ್ಲ ಇದು ಮಾಡಿದ್ದಾರೆ ಕೊರೋನಾದಿಂದ ಇದು ಮಾ ಇದು ಮಾಡಿದ್ದಾರೆ ಎಷ್ಟು ಮಾತ್ರೆಯೆಲ್ಲ ನುಂಗ್ತಾರೆ ಅವಾಗ ನಾವೂ ಒಂದು ಸ್ವಲ್ಪ ಎಲ್ಪ್ ಮಾಡಿದ್ರೆ ಬೆ ನಮ್ಮಿಂದ ಒಂದು ಪ್ರಾಣ ಉಳಿಬೇಕಲ್ವ ಅವ ಅದ್ಕೇ ನನಗೆ ತುಂಬ ಇಷ್ಟ ಡಾಕ್ಟ್ರ್ ಮಾಡಬೇಕಂದ್ರೆ ನಮ್ಮಅಮ್ಮ ಹೇಳ್ತಾಯಿರ್ತಾರೆ ಡಾಕ್ಟ್ರು ಮಾಡು ಡಾಕ್ಟ್ರು ಮಾಡ್ತಿದ್ಯಾ ನೀನು ಡಾಕ್ಟ್ರಲ್ಲಿ ಓ ಓದ್ಬೇಕು ನೀನು ಡಾಕ್ಟ್ರ್ ಓದ್ಬೇಕು ನಂಗು ಅಷ್ಟೇ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಡಾಕ್ಟ್ರು ಅಂದರೆ ನಂಗೆ ಏನಂದರೆ ಅಂದರೆ ಅಲ್ಲಿ ಇವಾಗೊಂದು ಜೀವ ಉಳಿದ್ಬಿಟ್ ನಮ್ಮ ಜೊತೆ ಆಟ ಆಡಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ನೆಕ್ಷ್ಟು ನೆಕ್ಷ್ಟ್ ನನಗೆ ಖೋಖೋದಲ್ಲಿ ಇಷ್ಟ ಖೋಖೋದಲ್ಲಿ ಏನಂದ್ರೆ ನನಗೆ ಅಲ್ಲಿ ಇವಾಗ ಖೋಖೋದಲ್ಲಿ ಬೇರೆಯವ್ರ ಜೊತೆ ಆಟ ಆಡೋದು ಅಂದರೆ ಫ್ರೆಂಡ್ಸ್ ಮಾಡಿಕೊಳ್ಳೊದು ಟೀಮ್ ಅಂತ ಇರುತ್ತೆ ಆ ಟೀಮನ್ನ ನಾವು ಇದು ಮಾಡಬೇಕು ಅಂದರೆ ಟೀಮ್ ಅಂತ ಇರುತ್ತೆ ಖೋಖೋ ಟೀಮು ಅವಾಗ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಆಮೇಲೆ ಖೋಖೋ ಆಟ ಅಂದರೆ ನಂಗೆ ತುಂಬ ಇಷ್ಟ ನಾನು ಟೀ ವಿಲೆಲ್ಲ ನೋಡ್ತಾಯಿರ್ತೀನಿ ಟಿ ವಿಲಿ ಮತ್ತು ನಂಗೆ ಫ್ರೇವೆಟ್ ಆಗಿರೋದೆಲ್ಲ ನೋಡ್ತಾಯಿರ್ತೀನಿ ಮತ್ತು ನಾನು ಒ ಕಾಂಪಿಟೇಷನೂ ಮಾಡಿದೀನಿ ಅದರಲ್ಲೂ ಅಂದರೆ ಗೆದ್ದಿದ್ದೀವಿ ಅಂದರೆ ಸ್ಕೂಲಲ್ಲಿ ಗೆದ್ದಿರೋದು ಅದು ನೆಕ್ಷ್ಟ್ ಖೋಖೋ ಅಲ್ಲಿ ನಮ್ಗೆ ಅಂದರೆ ರನ್ ಮಾಡ್ತೇವಲ್ಲ ಅವಾಗ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಓಡೋದಂದರೆ ಓಡೋದು ಜಾಕಿಂಗ್ ಮಾಡಿದಂಗಿರುತ್ತೆ ನೆಕ್ಷ್ಟು ಖೋಖೋದಲ್ಲಿ ಏನಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಖೋಖೋ ಅಂದರೆ ಖೋಖೋದಲ್ಲಿ ನಾವು ಇವಾಗ ಏನಾದ್ರೂ ಇವಾಗ ಬೆಳಗ್ಗೆ ಆರು ಗಂಟೆಗೆ ಎದ್ದೇಳ್ಬೇಕು ಖೋಖೋ ಖೋಖೋದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಜಾಗಿಂಗಿಗ್ಹೋಗ್ಬೇಕು ಅಂದರೆ ನಾವು ತುಂಬ ಸಣ್ಣ ಇದ್ದರೆ ಓ ಖೋಖೋದಲ್ಲಿ ಓಡೋಕ್ ಸರಿ ಹೋಗುತ್ತೆ ಆಮೇಲೆ ಬೇರೆಯವ್ರಿಗೂ ಖೋನೂ ಕೊಡ್ಬೋದು ಅದು ಅದಕ್ಕೋಸ್ಕರ ನಂಗೆ ತುಂಬ ಇಷ್ಟ ಖೋಖೋ ಅಂದರೆ ನೆಕ್ಷ್ಟು ಡಾಕ್ಟ್ರು ಅದು ಡಾಕ್ಟ್ರು ಅಂದರೆ ನಾನು ಇವಾಗ ನನಗೆ ಏನಾದ್ರು ಆಯಿತು ನಮ್ಮ ಮನೇಲ್ಲಿ ಏನಾದರೂ ಆಯಿತು ಅದಕ್ಕೋಸ್ಕರ ನಾನು ಡಾಕ್ಟ್ರ್ ಆಗ್ಬೇಕಂತ ಅನ್ಕೋಂಡಿದೀನಿ ನಮ್ಮ ಮನೇಲೆ ಇವಾಗ ಒಬ್ಬರಿಗೆ ಹುಷಾರಿಲ್ಲ ಹುಷಾರು ತಪ್ಪಿದ್ರು ಜ್ವರ ಬಂತು ಏನಾದ್ರು ಆಯಿತು ಅವಾಗ ಒಬ್ಬರು ಡಾಕ್ಟ್ರ್ ಅಂತ ಇದ್ದರೆ ಒಬ್ಬರು ಡಾಕ್ಟ್ರ್ ಅಂತ ಇದ್ದರೆ ಅವಾಗ ನಮ್ಮ ಮನೇಲಿ ನಾವೇ ಎಲ್ಪ್ ಮಾಡ್ಬೋದು ಇವಾಗ ನಮ್ಮಅಜ್ಜಿ ಇದ್ದಾರಲ್ಲ ನಮ್ಮಅಜ್ಜಿಗೆ ಗ್ಯಾಸ್ಟಿಕ್ ಅಂತಾರೆ ಅವಾಗ ನಾವು ಇವಾಗ ಡಾಕ್ಟ್ರ್ ಹತ್ರ ಓಡ್ಹೋಗೋ ಬದಲು ನಮ್ಮ ಮನೇಲೆ ಯಾರಾದ್ರೂ ಡಾಕ್ಟ್ರು ಅಂತ ಇದ್ದರೆ ನಾವೇನಾದ್ರು ಅವ್ರಿಗೆ ಅಜ್ಜಿ ನಾ ಇದು ತೆಗೊಳ್ಳಿ ಆ ಥರ ಮಾತ್ರೆ ತೆಗೊಳ್ಳಿ ಇವಾಗ ಸಡನಾಗಿ ಅವ್ರಿಗ್ ಎಲ್ಲೂ ಏನಾದ್ರು ಆಯಿತು ಇವಾಗ ಅವ್ರಿಗೆ ಕೈ ನೋವೇ ಬಂದುಬಿಡ್ತು ಇಲ್ಲಾಂದ್ರೆ ಕೈಯಿ ಒಂದು ಸ್ವಲ್ಪ ಏಟೇ ಆಗೋಯಿತು ಅವಾಗ ನಾವೆಲ್ಲ ಕೊಡಬೇಕಾಗಿದೆ ನಾವು ನಾ ಡಾಕ್ಟ್ರುಗಳೆ ನೋಡ್ಕೊಬೇಕಾಗಿರೋದು ಅವಾಗ ನಮ್ಮ ಮನೇಲಿ ಯಾರೂ ಇರೋದೆ ಇಲ್ಲ ಅವಾಗ ಡಾಕ್ಟ್ರುಗೆ ಅಂದರೆ ನಾನು ನಮ್ಮ ಅಜ್ಜಿ ಇರ್ತೀವಿ ಅವಾಗ ನಮ್ಗೊಂದು ಚೂರಾದ್ರು ಗೊತ್ತಿದ್ದರೆ ಡಾಕ್ಟರು ಆ ಥರ ಎಲ್ಲ ತಿಳ್ಕೋಬೋದು